ಮೊಬೈಲ್ ಫೋನ್ ಮೊಬೈಲ್ ಫೋನ್ ಇವಾಗ ಚಿಕ್ಕ ಮಕ್ಳು ಕೈಯ್ಯಲ್ಲೂ ಯಾರು ನೋಡಿದ್ರೂ ಮೊಬೈಲ್ ಮೊಬೈಲ್ ಅಂತ ಇಡ್ಕೊಳ್ತಾರೆ ಅದು ಹ್ಯಾಂಡ್ರಾಯ್ಡ್ ಆಗ್ಬೋದು ಬೇರೆ ಸ್ಮಾರ್ಟ್ ಫೋನ್ ಆಗ್ಬೋದು ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಫ್ಯೂಚರ್ಸ್ ಎಲ್ಲ ಬಂದಿದೆ ಮೊಬೈಲ್ ಎಷ್ಟು ಒಂದು ಉಪಯೋಗದಲ್ಲಿದೆಯೋ ಉಪಯೋಗ ಅನ್ಸುತ್ತೊ ನಮ್ಮಂಥವರಿಗೆ ಅದರಿಂದ ದುರುಪಯೋಗವೂ ಜಾಸ್ತಿ ಆಗಿದೆ ಈಗಿನ ಹಾನ್ಲೈನ್ ಕ್ಲಾಸಸೊ ಇಲ್ಲ ಚಿಕ್ಮಕ್ಳು ಈಗಿನ ಕಾಲದಲ್ಲಿ ಯಾರು ನೋಡಿದ್ರೂ ಮೊಬೈಲ್ ಮೊಬೈಲ್ ಅಂತ ಕೈಯ್ಯಲ್ಲಿ ಎತ್ಕೊಳ್ತಾರೆ ಆದರೆ ಅವ್ರ ಕಣ್ಗಳು ಏನಾಗುತ್ತೆ ಅವರೊಂದು ಸಮಾಜದಲ್ಲಿ ಒಳ್ಳೆತನವಾಗಿ ಬರಬೇಕು ಅಂತಂದರೆ ಅದ್ರಲ್ಲಿ ಒಳ್ಳೇದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ಕೆಟ್ಟದ್ದಾ ಒಂದು ಇದೇ ಇದೆ ಸೊ ಅದನ್ನ ನೋಡಿ ಮಕ್ಳು ಏನ್ಮಾಡ್ತಾರೆ ಅಂದರೆ ತನಗಿಷ್ಟವಾದಂತೆ ಅವರ ಒಂದು ರೂಪ ವೇಷಗಳನ್ನು ಬದಲಾಯಿಸ್ಕೊಳ್ತಾರೆ ಅದೇ ಥರ ಅವ್ರ ಗುಣಗಳನ್ನೂ ನಡತೆಗಳನ್ನೂ ಚೇಂಜ್ ಮಾಡ್ಕೊಳ್ತಾರೆ ಕಾರಣ ಗೊತ್ತಿಲ್ಲದೇ ಇರೋರ ವಿಷಯಗಳಿಗಿಂತ ಹೆಚ್ಚಾಗಿ ಕೆಟ್ಟ ವಿಷಯಗಳೇ ಅದರಲ್ಲಿ ಜಾಸ್ತಿ ಕಲಿಯುವಂಥದ್ದಾಗಿದೆ ಈಗಿನ ಕಾಲದಲ್ಲಿ ಆಗಿನ ಸಮಾಜದಲ್ಲಿ ಯಾವುದೇ ಒಂದು ಇದ್ದರೂ ಕೂಡ ಕೆಲವುದ್ರಲ್ಲಿ ಆ ರಹಸ್ಯಗಳು ರಹಸ್ಯಗಳು ಅಂತ ಇತ್ತು ಆದ್ರೆ ಈಗ ರಹಸ್ಯಗಳೇ ಇಲ್ಲ ಏಕೆಂದ್ರೆ ಒಬ್ಬ ಮನುಷ್ಯ ಬೆಳಗ್ಗೆ ಎದ್ದು ರಾತ್ರಿ ಏನೇನು ಮಾಡ್ತಾನೋ ಎಲ್ಲವನ್ನೂ ಅಪ್ಲೋಡ್ ಮಾಡ್ತಾನೇ ಬರ್ತಾಯಿರ್ತಾನೆ ಮೊಬೈಲಿಂದ ಅದು ಒಂದು ನಮಗೆ ಅದಕ್ಕೆ ನಾವು ಒಂದು ಅಡಿಟ್ ಥರ ಆಗೋಗಿದ್ದೀವಿ ಕಾರಣ ಅದರ ಒಳ್ಳೇದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಅದರಲ್ಲೇ ಅಡಿಟ್ ಮಾಡ್ಕೊಳ್ತೀವಿ ಫೋನ್ ಇಲ್ಲದೇ ಇವಾಗ ಯಾರು ಇರೋಕೆ ಸಾಧ್ಯ ಇಲ್ಲ ಏ ಯಾರೇ ಅಷ್ಟೆ ಚಿಕ್ಕ ಮಕ್ಕಳು ಕೂಡ ಈಗ ಫೋನ್ ಕೊಟ್ಟರೇನೇ ಅಳು ನಿಲ್ಲಿಸೋದು ಫೋನ್ ಕೊಟ್ಟರೇನೇ ಊಟ ಮಾಡೋದು ಅನ್ನೋ ಒಂದೂ ಇದಕ್ಕೆ ಈ ಫೋನ್ ಅನ್ನೋದು ಬಂದ್ಬಿಟ್ಟಿದೆ ಮೊಬೈಲ್ ಒಳ್ಳೇದೇ ಇಲ್ಲ ಅಂತಂದಿಲ್ಲ ಆದರೆ ಒಳ್ಳೇದಕ್ಕಿಂತ ಹೆಚ್ಚಾಗಿ ಅದನ್ನು ಬಳಸ್ಕೊಳ್ತಾ ಇರೋದು ಬಳಕೆ ಆಗ್ತಾಯಿರೋದು ಬರೀ ಕೆಟ್ಟದರಲ್ಲೇ ಹೋಗ್ತಾಯಿದೆ ಎಷ್ಟು ಜನಕ್ಕೆ ಈಗಿನ ಕಾಲದಲ್ಲಿ ಸ್ಪೆಕ್ಸ್ ಹಾಕಿದ್ದಾರೆ ನೋಡಿದ್ದೀರಾ ಈ ಮೊಬೈಲ್ ಬಂದಾಗಿಂದ ಬರೀ ನೇತ್ರದ ನೇತ್ರಾಲಯಕ್ಕೆ ಹೋಗೋರೇ ಹೆಚ್ಚಾಗಿದ್ದಾರೆ ಕಾರಣ ಚಿಕ್ಕ ವಯಸ್ಸಿಗೆ ಕಣ್ಣುಗಳನ್ನ ಕಳ್ಕೊಳ್ತಾ ಇದ್ದಾರೆ ಮೂರೊತ್ತು ಮೊಬೈಲ್ಗಳಲ್ಲೇ ಅಡಿಟ್ ಆಗ್ತಾರೆ ಆಗೇನಾಗುತ್ತೆ ಗಂಡ ಹೆಂಡತಿ ಸಹ ಇದ್ರಲ್ಲಿಯೂ ಇದು ಜಗಳ ಬರುತ್ತೆ ಸೊ ಅದನ್ನು ಅಪ್ಲೋಡ್ ಮಾಡೋಂಥವ್ರು ಇದ್ದಾರೆ ಯಾರು ನೋಡಿದ್ರೂ ವೀಡ್ಯೋ ವೈರಲ್ ಮಾಡ್ತಾರೆ ಆ ವೀಡಿಯೋ ಒಳ್ಳೆದಾ ಕೆಟ್ಟದ್ದಾ ಆಗಿನ ಕಾಲದಲ್ಲಿ ಸಂಸಾರಕ್ಕೆ ತಕ್ಕಂತೆ ಇದ್ದರೂ ಆದರೆ ಈಗಿನ ಕಾಲದಲ್ಲಿ ಯಾರು ಏನೇ ಮಾತಾಡಿದ್ರೂ ಒಂದೇ ಸೆಕೆಂಡಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅನ್ನಲ್ಲ ಅದನ್ನು ವೈರಲ್ ಮಾಡ್ತಾರೆ ಕಾರಣ ನನ್ನ ಗಂಡ ಈ ಥರ ಮಾಡಿದ ನನ್ನ ಹೆಂಡ್ತಿ ಈ ಥರ ಮಾಡಿದ್ಳು ನಮ್ಗೆ ಆಗ್ತಾಯಿಲ್ಲ ನೋಡಿ ಈ ಥರ ಇದೆ ಆ ಥರ ಇದೆ ಮನೆ ಜಗಳ ಊರು ಬೀದಿಗೆ ರಂಪ ರಾಮಾಯಣಗಳಾಗೋದಕ್ಕೆ ಕಾರಣ ಈ ಒಂದು ಮೊಬೈಲೇ ತಾನೇ ಎಷ್ಟು ಜನಕ್ಕಿದನ್ನ ಇಂಥ ಒಳ್ಳೇದಾಗಿದೆ ಅಂತ ಕೇಳಿದ್ದೀರಾ ಆಗಿನ ಕಾಲದಲ್ಲಿ ಒಂದು ಸಂಸಾರ ಅಂದರೆ ಬೆಳಗ್ಗೆ ಹೋಗಿ ರಾತ್ರಿ ಬಂದರೆ ರಾತ್ರಿ ಹೊತ್ತು ಕೂತ್ಕೊಂಡು ಊಟ ಮಾಡುವಾಗ ಈ ಎಲ್ಲರೂ ತನ್ನ ಆಗಿರುವಂಥ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದ್ದರು ಆದರೆ ಈಗ ಬಂದಿದ್ದ ತಕ್ಷಣ ಮೊಬೈಲಲ್ಲಿ ಕೈಗಳಲ್ಲಿ ಇರ್ತಾರೆ ಮೊಬೈಲು ಕೈಯ್ಯಿ ಮೊಬೈಲು ಕೈಲೂ ಎಷ್ಟು ಜನ ರಾತ್ರಿ ಹೊತ್ತು ನಿದ್ದೆ ಮಾಡ್ತಾಯಿದ್ದಾರೆ ಸರಿಯಾಗಿ ಮೂರೊತ್ತು ಆ ಮೊಬೈಲ್ನಲ್ಲೇ ಕೂತಿರ್ತಾರೆ ಸೊ ಈ ಮೊಬೈಲ್ ಬಂದು ಏನಾಗಿದೆ ಅಂದರೆ ಮನುಷ್ಯನಿಗಿಂತ ಮನುಷ್ಯನಿಗಿಂತ ಹೆಚ್ಚಾಗಿ ಮೊಬೈಲ್ ಬೇಕಾಗಿದೆ ಮನುಷ್ಯ ಒಬ್ಬನ್ನ ಬಿಟ್ಟು ಒಬ್ಬನು ಇರ್ತಾಯಿದ್ದಿಲ್ಲ ಆದ್ರೆ ಈಗ ಯಾರು ಇಲ್ಲದೇ ಇದ್ದರೂ ಪರ್ವಾಗಿಲ್ಲ ಮೊಬೈಲ್ ಇದ್ದರೆ ಸಾಕು ಅನ್ನೋ ಒಂದು ಲೆವೆಲಿಗೆ ಈ ಮೊಬೈಲ್ ಬಂದಿದೆ ಇದರಿಂದ ಗಂಡ ಹೆಂಡತಿ ಸಂಸಾರ ಮಕ್ಕಳು ಎಲ್ಲದ್ರಲ್ಲೂ ಕೆಟ್ಟದ್ದೇ ಕೆಟ್ಟದ್ದೇ ನಡೀತಾ ಇದೆ ಒಳ್ಳೇದ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ನಡೀತಾ ಇದೆ ಎಷ್ಟು ಜನ ಇವಾಗ ಗಂಡ ಹೆಂಡ್ತಿ ಅನ್ಯೋನ್ಯವಾಗಿದ್ದಾರೆ ಎಷ್ಟು ಜನ ಸಿಕ್ಕಿದ್ದ ಟೈಮನ್ನ ಗಂಡ ಹೆಂಡ್ತಿ ಅನ್ನುವರು ಸ್ಪೆಂಡ್ ಮಾಡ್ತಾಯಿದ್ದಾರೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಯಾವುದೂ ಇಲ್ಲ ಮೂರೊತ್ತು ಹೆಂಡತಿ ಒಂದು ಕಡೆಗೆ ಗಂಡ ಒಂದು ಕಡೆಗೆ ಮಕ್ಳು ಒಂದು ಕಡೆಗೆ ಮಕ್ಳಿಗೆ ಸಹ ಈಗ ಫೋನು ಬೇಕೇ ಬೇಕಾಗಿದೆ ಫೋನ್ ಇಲ್ಲದೇ ಇದ್ದರೆ ನೋಡಿ ಊಟ ಕೂಡ ಮಾಡಲ್ಲ ಕಿತ್ತಾಡ್ತಾರೆ ಫೋನ್ ಕೊಟ್ಟು ನೋಡಿ ಅದೇ ನಗ್ತಾ ಅದ್ರಷ್ಟಕ್ಕೆ ಅದು ಅದನ್ನ ನೋಡೋಕ್ಕೆ ಅದ್ರಲ್ಲಿ ಏನಿದೆ ಅರ್ಥ ಅಂತ ಕೂಡ ಗೊತ್ತಿಲ್ಲದೇ ನಗೋ ಅಂಥದ್ದೇ ಈ ಮೊಬೈಲ್ ಆಗೋಗಿದೆ ಸೊ ದಯವಿಟ್ಟು ಹೇಳ್ತೀನಿ ಎಲ್ಲರಿಗೂ ಹೇಳ್ತೀನಿ ಮೊಬೈಲ್ನ ಆದಷ್ಟು ಕಮ್ಮಿಯಾಗಿ ಯೂಸ್ ಮಾಡಿ ಮನುಷ್ಯನಿಗೆ ಮನುಷ್ಯ ಬೆಲೆ ಕೊಡಿ ಮನುಷ್ಯನ ಜೊತೆಗೆ ಸ್ಪೆಂಡ್ ಮಾಡೋದಕ್ಕೆ ಕಾಲಾವಕಾಶ ಇದು ಇದು ಮಾಡಿಕೊಳ್ಳಿ ನೀವು ಅವ್ರ ಜೊತೆಗೆ ಸ್ಪೆಂಡ್ ಮಾಡಿ ನಮ್ಮಲ್ಲಿರೋ ಅಂಥ ಕಷ್ಟ ನಷ್ಟಗಳನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ನೀವು ಆಸ್ಪದ ಕೊಡಿ ಒಬ್ರಿಗೊಬ್ಬರು ಹಂಚಿಕೊಳ್ಳಿ ಚೆನ್ನಾಗಿ ಕೂತ್ಕೊಂಡು ಮಾತಾಡಿ ಅದು ಬಿಟ್ಬಿಟ್ಟು ಮೊಬೈಲ್ಗೆ ಅಡಿಟ್ ಆಗಬೇಡಿ ಯಾರೂ ನಮ್ಮು ಎಷ್ಟೋ ಜನ ಆಗಿನ ಕಾಲ್ದಲ್ಲಿ ನೋಡಿ ನೂರು ಜನ ಎಷ್ಟೋ ಜನಕ್ಕೆ ಎಂಬತ್ತು ವಯಸ್ಸಾದರೂ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಈಗ ಹತ್ತು ಹದ್ನೈದು ವರ್ಷಕ್ಕೆ ಕಣ್ಣುಗಳಿಲ್ಲ ಕನ್ನಡಕ ಹಾಕ್ತಾಯಿದ್ದಾರೆ ಇದರಿಂದಲೇ ತಿಳ್ಕೊಳ್ಳಿ ಮೊಬೈಲ್ ಎಷ್ಟೊಂದು ಕೆಟ್ಟದ್ದು ಅಂತ ಒಳ್ಳೇದಕ್ಕೆ ಯೂಸ್ ಮಾಡಿಕೊಳ್ಳಿ ತುಂಬನೂ ಅದಕ್ಕೆ ಅಡಿಟ್ ಆಗಬೇಡಿ